ನಾವು ನಿನ್ನೆ ಹಾಸ್ಪೆಟ್ಲಿಗೆ ಬಂದು ತೋರ್ಸ್ಗಂಡ್ ಹೋಗಿದ್ದೀವಲ್ರಿ ಸಿರಪ್ಪು ಇದು ನಿನ್ನೆ ಇದು ಒಂದು ಚೇಂಜ್ ಕೊಟ್ಟೀರಿ ಇದೊಂದು ಚೇಂಜ್ ಕೊಟ್ಟೀರಿ ಅದು ಪಸ್ಟಿಗೇ ನುಂಗಕ್ಕೆ ಸಿರಪಾ ಬೇರೆ ಐತಿ ಇವಾಗ ತಂದಿರೋ ಸಿರಪಾ ಬೇರೆ ಐತಿ ಈ ಇದು ನಮ್ಮ ಹಾಂ ಆಂ ಲಕ್ಕಮ್ಮ ಅವ್ರೇ ಮಾತಾಡ್ತಿರೋದು ನಾವು

ನಮಗೆ ಇದು ಕಲರ್ ಚೇಂಜ್ ಐತಿ ಇದು ಕವರ್ ಚೇಂಜ್ ಐತಿ ಇದು ಕವರ್ ಚೇಂಜ್ ಐತಿ ನಮಗೆ ಇದು ಯಾವಾಗ ಬೇರೇದ್ ಕೊಟ್ಬಿಟ್ರೋ ಏನೋ ನುಂಗಿದ್ರೆ ಏನಾರ ಆಗ್ತೈತೋ ಏನಾರ ಇಲ್ಲ ಅಂತ ಒಂದು ಭಯ ನಮಗೆ ಅದಕ್ಕೆ ಇದು ಚೇಂಜ್ ಐತಿ ನುಂಗ್ಸ ಬೇಡ್ರಿ ಇದನ್ನ ಇದನ್ನ ಬಳ್ಸ ಬೇಡ್ರಿ ಇದ್ನ ಇದು ಮಾಡ ಬ್ಯಾಡ್ರಿ ಅಂತ ಹೇಳೋದಕ್ಕು ಅದಕ್ಕೆ ಕೇಳ್ಕಂಡು ಬರ್ತೀನಿ ತಡೀರಿ ಇವತ್ತು ಹೋಗಿ ಹ್ಞೂ ಹಾಂ ನಮಗೆ ನಮಗೆ ಅದಕ್ಕಿನ್ನ ಚೊಲೋ ಸಿರಪ್ ಅಂತ ಅಂದೆಯಲ್ಲ ಇದು ಬೇಡ ನಮಗೆ ಅಂತ ಕವರ್ ಇದ್ದಿದ್ದು ಅಂಥದ್ದೆ ತಗಂಬಂದು ನಮ್ಗು ಇದು ಬೇಡ ಇದು ಚೆನ್ನಾಗಿಲ್ಲ

ಆಯ್ತು ರೀ ಹಾಂ ಆಯ್ತ್ ಆಯ್ತು ರೀ ಹ್ಞೂ ರೀ